ಈಗ ಡ್ರಸ್ ಅಥವಾ ಚೂಡಿದಾರೆಲ್ಲ ಬೇಕಂದರೆ ನಾವು ಹೊರಗಡೆ ಶಾಪಿಂಗಿಗೆ ಹೋಗಿ ಅಂಗಡಿಗೇ ಹೋಗಿ ತರಬೇಕು ಆಮೇಲೆ ಅಲ್ಲೇ ಆದರೆ ನಾವು ನೋಡಿ ಎಲ್ಲ ಇದನ್ನು ಮಾಡಿ ಚೌಕಾಶಿ ಮಾಡಿ ಹೇಗಿದೆ ಆಮೇಲೆ ಟ್ರಯ್ಲ್ ರೂಮಿಗೆ ಹೋಗಿ ಅದನ್ನ ಎಲ್ಲ ಟ್ರಯ್ಲ್ ಮಾಡಿ ನೋಡಿ ತರ್ಬೋದು ಆನ್ಲೈನ್ನಲ್ಲೇ ಆದರೆ ನಮಗೇನೂ ನೋಡೋಕ್ಕಾಗ್ತಾ ಇರಂಗಿಲ್ಲ ಆನ್ಲೈನ್ಯಾಗ ಗೆಲ್ಲ ಈಗ ಡಬಲ್ ಒಮ್ಮೊಮ್ಮೆ ಫ್ರೀ ಸೈಜ್ ಬಂದುಬಿಡತ್ತೆ ಕಲರ್ಸ ಎಲ್ಲ ಚೆನ್ನಾಗಿ ಇರ್ ಕಲರ್ಸು ಲೈಕ್ ಆಗಲ್ಲ ಡಲ್ ಇರುತ್ತೆ ಈಗ ಫೋನಲ್ಲಿ ತೋರ್ಸೋದೇ ಬೇರೆ ಅವರು ನಮಗೆ ಇಲ್ಲಿ ತಂದು ಕೊಡುವುದೇ ಬೇರೆ ಹಾಗಾಗುತ್ತೆ ಹೀಗಾಗಿ ಅಂಗ್ಡಿಗೆ ಹೋಗೇ ತಗೊಳೋದ್ರಿಂದ ನಾವು ಯಾವ್ದು ಬೇಕೋ ಅದ್ನ ಸೆಲೆಕ್ಟೆಡ್ ನೋಡಿ ಮಾ ಇದನ್ನು ಮಾಡಿ ತಗೊಬೋದು ಮತ್ತು ಅಂಗಡಿ ಒಳಗೆ ಅಂದರೆ ಸ್ವಲ್ಪ ಇಷ್ಟು ಪ್ರೈಸ ಈಗ ಫೈವ್ ಏಯ್ಟಿ ಇದ್ದರೆ ಫೈವ್ ಹಂಡ್ರೆಡ್ ಮಾಡಿ ಅಂತ ಹೇಳಿ ತರ್ಬೋದು ಈಗಿದು ಮೀಶೋ ಆಮೇಲೆ ಮೈ ಮೈತ್ರಾ ಆಮೇಲೆ ಫ್ಲಿಪ್ಕಾರ್ಟು ಅಮೆಝನು ಅಲ್ಲೆಲ್ಲ ಅಂದರೆ ಒಂದು ಕಾಸ್ಟ್ಲಿ ಇರ್ತವೆ ನಮಗೆ ಲೈಕ್ ಆಗಿರ್ತೈತಿ ಆದರೆ ಅಮೌಂಟ್ ತುಂಬ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಫಿಫ್ಟೀನ್ ಹಂಡ್ರೆಡ್ ಹೀಗಿರುತ್ತೆ ನಾವು ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ದುಡ್ಡು ಕೊಡಬೇಕು ಅಲ್ಲಿ ಆದರೆ ಹೊರಗಡೆ ಅಂಗಡಿಯಲ್ಲಿ ಆದರೆ ನಾವು ನೋಡಿ ಸ್ವಲ್ಪ ಇದನ್ನು ಮಾಡಿ ಬಾರ್ಗೆನಿಂಗ್ ಮಾಡಿ ಎಲ್ಲ ಡ್ರೆಸ್ಸಸನ್ನ ತಗೊಬೋದು ಆಮೇಲೆ ನಮಗೆ ಏನಾದರೂ ಕಂಫರ್ಟೆಬಲ್ ಇಲ್ಲ ಅಂದರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು ಹಾಂಗೆ ಹಾಗಿರುತ್ತೆ ಹೊರ್ಗಡೆಯಿಂದ ತಗೊಳ್ಕಿನ ಬೆಸ್ಟು ಆಮೇಲೆ ಈಗ ಮನೆಯಲ್ಲಿ ಓಲ್ಡ್ ಸಾರಿ ಇರುತ್ತೆ ಓ ಹಳೆ ಸೀರೆ ಇರುತ್ತೆ ಅವೆಲ್ಲ ಇದನ್ನು ಡ್ರಸ್ಸು ಎಲ್ಲ ಸ್ಟಿಚ್ ಮಾಡ್ಬೋದು ಅದನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಡ್ರಸ್ ಮಾಡ್ಕೊಬೋದು ಲಾಂಗ್ ಫ್ರಿಲ್ ಫ್ರಾಕ್ ಮಾಡ್ಕೊಬೋದು ಆಮೇಲೆ ಫ್ರಿಲ್ಲು ಫ್ರಾಕು ಆಮೇಲೆ ಎಲ್ಲನೂ ರೆಡಿ ಮಾಡ್ಕೊಬೋದು ಆಮೇಲೆ ಈಗ ಪಟಿಯಾಲ ಡ್ರಸ್ಸೂ ಪಟಿಯಾಲ ಪ್ಯಾಂಟು ಅದನ್ನೂ ಎಲ್ಲ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಕೊಬೋದು ಸಾರಿ ಇದ್ದರೆ ಬೇಡಪ್ಪ ಅಂದರೆ ನಾವು ಮಟ್ರಿಯಲ್ಸ್ ತಗೊಂಡು ಬಂದು ಅದನ್ನೂ ಕೂಡ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವೇಲ್ ಟ್ರಾನ್ಸ್ಪ್ರೆಂಟ್ ವೇಲ್ ತಗೋಬೇಕು ಟ್ರಾನ್ಸ್ ಟ್ರಾನ್ಸ್ಪ್ರೆಂಟ್ ವೇಲ್ ತಗೊಂಡರೂ ಅದಕ್ಕೆ ಎಲ್ಲ ಆಲ್ಟ್ರೇಷನ್ ಮಾಡಿ ಇದು ಲೆಹಂಗಾ ಮಾಡ್ಕೊಬೋದು ಲೆಹಂಗಾ ಮಾಡಿ ಅದಕ್ಕೆ ಟ್ರಾನ್ಸ್ಪ್ರೆಂಟು ವೇಲ್ ತಗೊಂಡು ಅದನ್ನು ಹಾಕ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ಈಗ ಅಮ್ಮಾ ಸಾರಿ ಅಂತ ಬರ್ತಾವೆ ಅದು ಎಲ್ಲ ಲೆಹಂಗಾ ಮಾಡ್ಕೊಬೋದು ಲೆಹಂಗಾ ಮಾಡಿ ಅದು ಸಾರಿ ಬಾರ್ಡ್ರ್ಲಿಂದ ಮೇಲಿಂದು ಟಾಪ್ ಮಾಡ್ಕೊಬೋದು ಫ್ರೀ ಟಾಪು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಮತ್ತು ಅಂಗ್ಡಿಗೆ ಹೋಗಿ ಅದ್ನೆಲ್ಲ ಲೆಹಂಗಾ ತಗೊಂಡರೆ ತುಂಬ ಕಾಸ್ಟ್ಲಿ ಆಗುತ್ತೆ ಇದು ಮನೆಯಲ್ಲೇ ನಾವು ಸಾರೀ ಇರೋದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಆಮೇಲೆ ಸ್ಟಿಚ್ ಮಾಡ್ಕೊಂಡರೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈಗ ಮಕ್ಕಳಿಗೆಲ್ಲ ನಾವು ಹೊರಗಡೆ ಹೋಗಿ ನೋ ಇದನ್ನು ಮಾಡಿ ಎಲ್ಲ ಹಾಕಿ ನೋಡಿ ಬಟ್ಟೆ ತಗೊಂಡ್ಬರ್ಬಹುದು ಇದು ಮೀಶೋ ಅಥವಾ ಫ್ಲಿಪ್ಕಾರ್ಟ ಅಲ್ಲೆಲ್ಲ ನಾವು ಅದ್ನ ಹಂಗೆ ನೋಡಿ ತರೋದಕ್ಕೆ ಆಗೋದಿಲ್ಲ ಈಗ ಒಂದು ಮಾರ್ಕೆಟಿಗೆ ಹೋದರೆ ಎಲ್ಲ ಶೂಸು ಆಮೇಲೆ ಮಕ್ಳಿಗೆ ಏನು ಬೇಕು ಸ್ಲಿಪ್ಪು ಆಮೇಲೆ ಹೇರ್ಬ್ಯಾಂಡು ಎಲ್ಲ ಆಗಿಬಿಡತ್ತೆ ಇಲ್ಲಿ ಮನೆಯಲ್ಲೇ ಆದರೆ ನಾವೇನು ಸೆಲೆಕ್ಟೆಡ್ ಹಾಕಿರ್ತೀವಿ ಅದಷ್ಟೇ ಮನೆಗೆ ಬರುತ್ತೆ ಹೊರಗಡೆ ಹೋಗಿ ಮೊದ್ಲಿಂದ ಅಂಗಡಿಯವ್ರು ಪರಿಚಯ ಇರ್ತಾರೆ ಅವ್ರ ಕಡೆ ತಗೊಂಡರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈಗೆಲ್ಲರೂ ಆನ್ಲೈನ್ ಆನ್ಲೈನ್ ಅಂದರೆ ಪಾಪ ಅಂಗಡಿಯವ್ರು ಏನು ಮಾಡಬೇಕು ಅವು ಅವ್ರಿಗೆ ಬೇಜಾರಾಗುತ್ತೆ ಮತ್ತು ಅವ್ರ ಬಿಸ್ನಸ್ಸಿಗೂ ಹರ್ಟ್ ಆಗುತ್ತೆ ಬಿಸ್ನಸ್ ನೋಡಿದರೆ ಮತ್ತು ಈಗ ಪಾರ್ಟೀ ಅಂಥವೆಲ್ಲ ಹೋಗ್ಬೇಕು ಪಾರ್ಟಿಗೆ ಹೋಗ್ಬೇಕಾಯ್ತು ಅಲ್ಲಿ ಹೋಗ್ಬೇಕಾಯ್ತು ಅಂದರೆ ನಾವು ಮತ್ತೆ ಮರ್ಕೆಟಿಗೆ ಹೋಗಿ ತಗೊಂಡ್ಬರ್ಬೇಕು ಆಮೇಲೆ ಹೋ ಮಕ್ಕಳಿಗೆ ಗ್ಯಾದರಿಂಗ್ ಇರುತ್ತೆ ಸ್ಕೂಲ್ನಲ್ಲಿ ಫಂಕ್ಷನ್ ಇದ್ದಾಗ ನಾವೇನಾದರೂ ಸ್ಟಿಚಿಂಗ್ ಕೊಟ್ಟರೆ ನಾವು ಮನೆಯಲ್ಲಿ ಸ್ಟಿಚ್ ಮಾಡ್ಕೊಬೋದು ಟೈಲ್ರಿಂಗ್ ಕಡೆ ಹೋಗಿ ಇಲ್ಲಾಂದ್ರೆ ಮಾರ್ಕೆಟ್ಗೆ ಹೋಗ್ ಸೆಲೆಕ್ಟ್ ಮಾಡಿ ಅವನ್ನ ಅದನ್ನೇ ಪರ್ಚೇಸ್ ಮಾಡ್ಕೊಂಡ್ಬರ್ಬೊದು ಆನ್ಲೈನ್ನಲ್ಲಿ ಆನ್ಲೈನೂನ್ಯಾಗ ಅಷ್ಟು ನಮ್ಗೆ ಇಷ್ಟ ಆಗಲ್ಲ ಅಂಗ್ಡಿಗೆ ಹೋಗಿ ತರೋದೇ ಬೆಸ್ಟು ಆಮೇಲೆ ಈ ಮೆಟ್ರಿಯಲ್ಸ್ ಕೂಡ ಒಂದೊಂದು ತುಂಬ ಚೀಪಾಗಿ ಸಿಗುತ್ತೆ ನಮಗೆ ಆನ್ಲೈನ್ನಲ್ಲಾದರೆ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಹೀಗಿರುತ್ತೆ ಹೊರಗಡೆ ಆದರೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಹೀಗಿರತ್ತೆ ಆಮೇಲೆ ಪಟಿಯಾಲ ಡ್ರಸ್ಸು ಟಾಪು ಎಲ್ಲ ತಗೊಬೋದು ನೈಟೀಸು ಅವನ್ನೆಲ್ಲನೂ ನಾವು ಪರ್ಚೇಸ್ ಮಾಡ್ಬೋದು ಎಲ್ಲ ಆನ್ಲೈನ್ನ್ಯಾಗೆ ಮಾಡೋದ್ರಿಂದ ಅದು ಕ್ವಾಲ್ಟೀಯೂ ಅಷ್ಟು ಸರಿ ಇರಲ್ಲ ನೋಡಿ ತಗೊಬೇಕು ಹೀಗಾಗಿ ನಾವು ಎಲ್ಲ ಹೊರಗಡೆಯೇ ಶಾಪಿಂಗ್ ಮಾಡ್ತೀವಿ ಆಮೇಲೆ ರೇಟೂ ಕೂಡ ತುಂಬ ರಿಸ್ನೇಬಲ್ ಆಗಿರುತ್ತೆ ಆಮೇಲೆ ಆ ಮಕ್ಕಳಿಗೆ ಹೊರಗಡೆ ಹೋಗಿ ನಾವು ಏನೋ ತರಕ್ಕ ಹೋಗ್ತಿದ್ದೀವಪ್ಪ ಅಂದರೆ ಅಲ್ಲಿ ಅವ್ರಿಗೆ ಚಾಟ್ಸ್ ಅಂದರೆ ತುಂಬ ಇಷ್ಟ ಮತ್ತೇನಾದ್ರೂ ಚಾಟ್ಸ್ ತಿಂದ್ಕೊಂಡು ಎಲ್ಲ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡಿಕೊಂಡು ಬರ್ಬೋದು ಮನೆಯಲ್ಲಿ ಹಾಗಾಗಲ್ಲ ನಾವು ಮನೆಯಲ್ಲೇ ಎಲ್ಲ ಸ್ನೇಹಿತರಿಗೂ ಹೇಳ್ತೀವಿ ಅಲ್ಲೇ ಹೋಗಿ ತಗೋ ರೀ ಡ್ರಸ್ಸ ಮಟ್ರಿಯಲ್ಸ್ ಎಲ್ಲ ಛಲೊ ಇರ್ತಾವೆ ಅಂತ ನಮ್ಮ ಪ್ರೆಂಡ್ಸೂ ಕೂಡ ಅಲ್ಲಿ ಹೋಗಿ ನಮ್ಮ ಫ್ರೆಂಡ್ಸೂ ಅಲ್ಲೇ ಹೋಗಿದ್ದು ತಗೊಂಡ್ಬಂದಿದ್ದಾರೆ ತುಂಬ ಜನ ತುಂಬ ಚೆನ್ನಾಗಿದ್ವು ಹೀಗಾಯ್ತು ಆಮೇಲೆ ಸೆಲೆಕ್ಟೆಡ್ ಡ್ರಸ್ಸಸ್ ಇದ್ದಾವೆ ತುಂಬ ಚೆನ್ನಾಗಿದಾವೆ ಅಂತಂದರು ಆಮೇಲೆ ಎಲ್ಲರೂ ಕೂಡ ಅವರು ಮತ್ತು ಅವ್ರ ರಿಲೇಟಿವ್ಸ್ಗೆಲ್ಲ ಹೇಳಿದರು ಮತ್ತು ಈಗ ನಾವು ಏನಾದ್ರೂ ಮದುವೆ ಇತ್ತಂದರೆ ಈಗ ಗಂಗಾವತಿ ಅಂಗಡಿ ಅಂತ ಹೇಳ್ತೇವೆ ಹಾಗೆ ಎಲ್ಲರೂ ಅವರು ಅವ್ರವರ ಇಷ್ಟಪಟ್ಟಿದ್ದು ಅಂಗಡಿಗಳು ಇರುತ್ತವೆ ಅಲ್ಲಿ ಹೋಗ್ತಾರೆ ಪ್ರೀತಿಯನ್ನಾದರೂ ಹೋಗ್ತಾರೆ ಅಥವಾ ಜಿ ಆರ್ ಸಿಲ್ಕ್ ಹೋಗ್ತಾರೆ ಯಾವ್ದಾದ್ರೂ ಅಂಗ್ಡಿಗೆ ಹೋಗೋದು ನಾವು ಬೇಡ ಅನ್ನಕ್ಕೆ ಬರಲ್ಲ ನಾವು ಹೇಳೋದು ಗಂಗಾವತಿಯಲ್ಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅವು ಸಾರಿ ಅಥವಾ ಡ್ರಸ್ ಆಯ್ತು ಕ್ವಾಲ್ಟಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜೂನು ಜುಲೈನಲ್ಲಿ ಸೇಲ್ ಆಫರ್ ಅಂತ ಹಾಕಿರ್ತಾರೆ ಅವಾಗ ರೇಷ್ಮೆ ಸೀರೆ ಇವೆಲ್ಲ ಬ್ರ್ಯಾಂಡೆಡ್ ಹಾಫ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಅದು ಹಿಂಗೆ ಲೆಸ್ ಆಗುತ್ತೆ ಈಗ ಐದು ಸಾವಿರ ರೂಪಾಯ್ಗ್ ಇವಾಗ ತಗೊಂಡರೆ ಐದು ಸಾವಿರ ರೂಪಾಯ್ಗ್ ಒಂದೇ ಸಾರಿ ಬರುತ್ತೆ ನಮಗೆ ಆಮೇಲೆ ತಗೊಂಡರೆ ನಾವು ಐದು ಸಾವಿರ ರೂಪಾಯ್ದು ಒಂದು ಮೂರು ಸಾರಿ ಆದರೂ ತರ್ಬೋದು ಅದೊಂದು ಬೆನಿಫಿಟ್ಟು ಆಮೇಲೆ ಬಟ್ ಸಾರಿ ಅಂಕ್ರು ತುಂಬ ಚೆನ್ನಾಗಿರುತ್ತವೆ ಈಗ ಒಂದು ಸಿಕ್ಸ್ ಹಂಡ್ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಾರಿ ಇದ್ದರೆ ನಮಗೆ ಡಿಸ್ಕೌಂಟ್ ಹೋಗಿ ಫೈವ್ ತೌಸಂಡ್ ಟು ಹಂಡ್ರೆಡ ಹಿಂಗೆ ಬೀಳ್ತವೆ ನಾನೂ ಡಿಸ್ಕೌಂಟ್ನಲ್ಲೇ ಮೈಸೂರ್ ಸಿಲ್ಕ್ ಸಾರಿ ತಗೊಂಡೆ ಅದು ಬಂದು ಟೆನ್ ತೌಸಂಡು ಫೈವ್ ಹಂಡ್ರೆಡು ನಮಗೆ ಡಿಸ್ಕೌಂಟ್ ಆಫರ್ ಆಗಿ ಏಯ್ಟ್ ತೌಸಂಡ್ ಹಿಂಗೆ ಬಿತ್ತು ಆ ಸಾರಿ ಆಮೇಲೆ ಮಟ್ರಿಯಲ್ಸ್ ಅಂಕ್ರು ತುಂಬ ಸಾರಿಯಂತೂ ತುಂಬ ಸಾಫ್ಟು ಮಸ್ ಸಾಫ್ಟ್ ಆ್ಯನ್ ಸಿಲ್ಕಿ ತುಂಬ ಚೆನ್ನಾಗಿರತ್ತೆ ಹೀಗಾಗಿ ನಾವೆಲ್ಲರೂ ಅಲ್ಲೇ ಪರ್ಚೇಸ್ ಮಾಡೋದು ಮತ್ತೀಗ ಮದ್ವೆಗೆ ಆಮೇಲೆ ಎಂಗೇಜ್ಮೆಂಟಿಗೆ ಫಂಕ್ಷನ್ ವೇರು ಎಲ್ಲನೂ ಅಲ್ಲೇ ಪರ್ಚೇಸ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ನಾವು ಗಂಗಾವತಿಯಲ್ಲೇ ಹೆಚ್ಚು ಪರ್ಚೇಸ್ ಮಾಡೋದು ಆನ್ಲೈನಲ್ಲಿ ತುಂಬ ಕಮ್ಮಿ ನಮ್ಮ ಫ್ರೆಂಡ್ಸಿಗೂ ಹೇಳಿರ್ತೀನಿ ನಮ್ಮ ಊರಿಂದ ನಮ್ಮ ಅಕ್ಕ ರಾಣಿಬೆನ್ನೂರಿಂದ ಬಂದರೂ ಅಲ್ಲೇ ಸಾರಿ ತಗೊಂಡು ಹೋಗ್ತಾಳೆ ಮತ್ತೆಲ್ಲಿ ನೋಡೋದಿಲ್ಲ ಅವಳು ಹೀಗಾಗಿ ಅಲ್ಲೇ ನಾವು ಪರ್ಚೇಸ್ ಮಾಡೋದು ಡ್ರಸ್ಸು ಆಮೇಲೆ ಹುಡುಗರ್ಗೆ ಆಮೇಲೆ ಶರ್ಟು ಪ್ಯಾಂಟು ಆಮೇಲೆ ಘಾಗ್ರಾ ಮತ್ತು ಕಾಟನ್ ಸಾರಿ ಸಿಲ್ಕ್ ಸಾರಿ ಟಿಶ್ಯೂ ಕಂಚಿ ಇವೆಲ್ಲನೂ ಸಿಗ್ತವೆ ತುಂಬ ವೆರೈಟೀಸ್ ಇರುತ್ತೆ ಆಮೇಲೆ ಮಟ್ರಿಯಲ್ಸ್ ಕೂಡ ತುಂಬ ಚೆನ್ನಾಗಿರತ್ತೆ ಅಲ್ಲಿ ರೇಟೂ ಕೂಡ ರಿಸ್ನೇಬಲು ಹೀಗಾಗಿ ನಾವು ಅಲ್ಲೇ ಹೋಗ್ತಿವಿ ಹಾಂ ಬಿಟ್ಟು ಪ್ರೀತಿಯಲ್ಲಿ ತಗೊತಿವಿ ವರ್ಕ್ ಸಾರೀ ಚೆನ್ನಾಗಿರುತ್ತೆ ಅಲ್ಲಿ ಹೀಗಾಗಿ ವರ್ಕ್ ಸಾರಿ ಎಲ್ಲ ಪ್ರೀತಿಯಲ್ಲೇ ತಗೊತಿವಿ ರುಚಿಯಲ್ಲಿ ಅನು ವರ್ಕ್ ಸಾರೀ ಇರುತ್ತೆ ವರ್ಕೂ ವರ್ಕ್ ಸಾರಿಯೂ ಚೆನ್ನಾಗಿರುತ್ತೆ ಆಮೇಲೆ ಡೈಲಿ ವೇರು ಸಾಫ್ಟ್ ಸಾರಿ ಈಗ ವರ್ಮಹಾಲಕ್ಷ್ಮೀ ಬಂತಂದರೆ ನಾವೆಲ್ಲ ಗಂಗಾವತಿಯಲ್ಲೇ ಪರ್ಚೇಸ್ ಮಾಡೋದು ವರ್ಮಹಾಲಕ್ಷ್ಮೀಗೆ ಏರಿಸ್ಲಿಕ್ಕೆ ಸಾರಿ ಬೇಕಲ್ಲ ವರ್ಮಹಾಲಕ್ಷ್ಮೀ ಮತ್ತು ಲಾಶ್ಟ್ ವಾರ ಎರಡೂ ಏರಿಸ್ತೀವಿ ನಮ್ಮ ಅತ್ತೆಯವ್ರು ಅಲ್ಲೇ ತಗೊತಾರೆ ನಾವೂ ಹೀಗಾಗಿ ಅಲ್ಲೇ ತಗೊತೀವಿ ವರ್ಮಹಾಲಕ್ಷ್ಮೀ ಬಂತಂದರೆ ಒಂದು ದೊಡ್ಡ ಹಬ್ಬ ಇದ್ದಂಗೆ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ ನಾವೂ ಕೂಡ ಸಾರಿ ಪರ್ಚೇಸ್ ಅಲ್ಲೇ ಮಾಡ್ತೀವಿ ಆಮೇಲೆ ಮಕ್ಕಳಿಗೆ ಬಟ್ಟೆ ಎಲ್ಲನೂ ಗಂಗಾವತಿಯಲ್ಲೇ ತಗೊತಿವಿ ಲಾಂಗ್ ಡ್ರಸ್ಸು ಡಿಸೈನರು ತುಂಬ ಚೆನ್ನಾಗಿರುತ್ತೆ ಮತ್ತು ಮಾರ್ಕೆಟಿಗೆ ಹೋದರು ಗೋಲ್ಡ್ ಅಂಗಡಿಗೆ ಅಲ್ಲಿ ಆಮೇಲೆ ಎಲ್ಲ ಕಡೆ ವಿಸಿಟಿಂಗ್ ಹಾಕಿ ಬರ್ಬೋದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಮನೆಯಲ್ಲಿ ಸುಮ್ಮ ಮನೆಯಲ್ಲೇ ಅವರು ಏನು ತಂದ್ಕೊಡ್ತಾರೆ ಅದನ್ನೇ ತಗೊಂಡು ಸುಮ್ಮ ಕೂತ್ಕೊಬೇಕು ಮಾರ್ಕೆಟಿಗಾದರೆ ಫ್ರೆಂಡ್ಸ್ ಜೋಡಿ ಅವ್ರು ಇವ್ರು ಪರಿಚಯ ಆಗ್ತಾರೆ ಫ್ರೆಂಡ್ಸ್ ಜೋಡಿ ಹೋಗ್ಬೋದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಂಗೂ ಆಗುತ್ತೆ ಏನೋ ಸಲ್ಪ ಚೇಂಜ್ ಅನಿಸ್ತದೆ ಆಮೇಲೆ ಇಷ್ಟವಾದ ಸ್ಟ್ರೀಟ್ ಫುಡ್ಡೂ ತಿನ್ಕೊಂಡು ಬರ್ಬೋದು ಅದೊಂದು ಆಮೇಲೆ ಮಕ್ಕಳಿಗೆಲ್ಲ ಈಗ ಫಲೂದಾ ಗೋಬಿ ಅದೆಲ್ಲ ಕೇಳ್ತಿರ್ತಾರೆ ಅದನ್ನ ಡ್ರಸ್ ಕೊಡ್ಸೋ ಮುಂಚೆ ಅದನ್ನ ಕೊಡಸಿ ಆಮೇಲೆ ಅವ್ರ ಡ್ರಸ್ ತಗೊಳಕ್ ಹೋಗ್ತೀವಿ ಹೀಗೇ ಎಲ್ಲ ಎಂಜಾಯ್ ಮಾಡಿ ಬರ್ತೀವಿ ಈಗ ಆನ್ಲೈನ್ಯಾಗ ಇದ್ದರೂ ತುಂಬ ಆನ್ಲೈನ್ ಶಾಪ್ಸಸ್ ಆಗ್ಯವೆ ಜಿಯೋ ಮಾರ್ಟ ಜಿಯೋ ಆಮೇಲೆ ತುಂಬ ಅಂದರೆ ತುಂಬ ಶಾಪ್ಸ್ ಆಗಿದಾವೆ ಹೀಗಾಗಿ ನಾವು ಅದ್ನ ನೋಡ್ಲಿಕ್ಕೂ ಹೋಗೊಂಗಿಲ್ಲ ಆಮೇಲೆ ನಮ್ಮ ಅತ್ತೆಯವರ್ಗೆ ನಮ್ಮ ಮಾವರಿಗೆ ಅದು ಇಷ್ಟವೂ ಆಗೋದಿಲ್ಲ ಏನೇ ಆಗಲಿ ನೀವೇ ಹೋಗಿ ತೊಂಬರ್ಬೇಕು ಅಂತ ಹೇಳ್ತಾರೆ ಹೀಗಾಗಿ ನಾವು ಹೊರ್ಗಡೆಯೇ ಹೋಗಿ ಪರ್ಚೇಸ್ ಮಾಡ್ಕೊಂಡ್ಬರ್ತೀವಿ ಫ್ರೆಂಡ್ಸ್ ಕೂಡ ಬಂದರೂ ಅವ್ರ ಜೋಡಿಯೂ ಹೋಗ್ತಿವಿ ಶಾಪಿಂಗಿಗೆ ಮತ್ತು ಆನ್ಲೈನ್ನ್ಯಾಗ ಬೇಡ ಚೆನ್ನಾಗಿಲ್ಲ ಅಂತಂದು ಹೇಳ್ತೀವಿ ಮತ್ತು ರೆಡಿ ಬ್ಲೌಸು ಅವೆಲ್ಲ ಸಿಗ್ತವೆ ಆನ್ಲೈನ್ನಲ್ಲಿ ಆದರೂ ಕೂಡ ನಾವು ಪರ್ಚೇಸ್ ಮಾಡಂಗಿಲ್ಲ ಶಾಪಿಗೆ ಹೋಗೇ ತಗೊಳ್ಳೋದು ಆನ್ಲೈನ್ನ್ಯಾಗೂ ಭಾಳ ಕಮ್ಮಿ ಪರ್ಚೇಸ್ ಮಾಡೋದು ಈಗ ಹೊರಗಡೆ ಹೊರ್ಗಡೆನೇ ತುಂಬ ಚೆನ್ನಾಗಿ ಸಿಗುತ್ತೆಲ್ಲ ಈಗ ಹೊರ್ಗಡೆಯೇ ಹೋಗಿ ತೊಂಬರ್ತೀವಿ ಎಲ್ಲ ಬಟ್ಟೆನೂ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಧನ್ಯವಾದ